ಮೇಡಮ್ ನಾವು ಮೆಡಿಕಲ್ ಶಾಪವ್ರು

ಹಾಂ ಎಲ್ಲ ಒಂದೇ ಕಂಪನಿ ಮ್ಯಾಮ್ ಎಲ್ಲರಿಗು ಕೊಡ್ಬೋದು ಮ್ಯಾಮ್ ಎಲ್ಲವು ಚೆನ್ನಾಗಿರುತ್ತೆ ಮ್ಯಾಮ್ ಎಲ್ಲವು ಒಂದೇ ಕಂಪ್ನಿ

ಹಾಂ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಮ್ ಹಾಂ ನಡೆಯುತ್ತೆ ಮ್ಯಾಮ್ ಎಲ್ಲರಿಗು ನಡೆಯುತ್ತೆ ನಿಮಗ್ ಯಾವ್ಯಾವ ಕಂಪನಿದು ಬೇಕೋ ಅವೆಲ್ಲ ಇದಾವೆ ಮ್ಯಾಮ್

ಹಾಂ ನಾವೇ ಬಂದು ಹೋಮ್ ಡೆಲಿವರಿ ಮಾಡ್ತೀವಿ ಮ್ಯಾಮ್ ಹಾಂ ಒಟ್ಟು ಇರ್ತೈತೆ ಇಪ್ಪತ್ತು ರೂಪಾಯಿ ಇರುತ್ತೆ ಮ್ಯಾಮ್ ಇಪ್ಪತ್ತು ರೂಪಾಯಿ ಇರ್ತದೆ ಮ್ಯಾಮ್ ಮ್ಯಾಮ್ ಆ ಆಯ್ತು ಮ್ಯಾಮ್ ಕಡಿಮೆ ಮಾಡ್ಕೋತೀವಿ ಹಾಂ ಆಯಿತು ಮ್ಯಾಮ್ ಹೇಳ್ತೀವಿ ಹಾಂ ಹಾಂ ಆಯಿತು